ನನ್ನ ಬಿಟ್ಟು ಬೇರೆ ನಮ್ಮ ಕುಟುಂಬ್ದೊಳಗೆ ಅಂದರಾ ನಮ್ಮ ಮನೆಯವರಿಗೂನು ತೋಟುಗಾರಿಕೆ ಮಾಡದ್ರಲ್ಲಿ ಭಾಳ ಆಸಕ್ತಿ ಐತಿ ಅವರಿಗೆ ವಕ್ಲು ತನ ಮಾಡಬೇಕು ಆಮೇಲೆ ಮತ್ತು ತೋಟಗಾರಿಕೆ ಕೆಲಸ ಮಾಡಬೇಕು ಅನ್ನೋದು ಭಾಳ ಆಸಕ್ತಿ ಐತೆ ಅವ್ರಿಗೆ ಅದ ಏ ನಮ್ಮ ಮ್ ನಮ್ಮ ಹೊಲದಾಗನ ನೀರು ಬಿತ್ತು ಅನ್ಯಪ್ಪ ಅಂದರಾ ಈಗ ನಾವು ಸದ್ಯದಾಗ ಹಾಕ್ಸರ ಅದಿವಿ ನೀರು ಬಿತ್ತು ಅನ್ಯಪ್ಪ ಅಂದರಾ ಈಗ ನಾವು ಮೊದಲಿನ್ತಾನು ಮಾಡಗತಿವಿ ಮತ್ತು ಈಗ ಸ್ವಂತ ಮಾಡದು ಅಂತದ್ದು ಹೇಳಿ ನಮಗೊಂದು ಹೊಲ ಐತಿ ಆ ಒಂದು ಒಳಗೆ ನೀರು ಬಿತ್ತು ಅನ್ಯಪ್ಪ ನಾವು ತೋಟಗಾರಿಕೆ ಮಾಡ್ಬೇಕು ಅನ್ನದ ನಮ್ಮ ಮನೆ ಅವರಿಗೆ ಭಾಳ ತುಂಬ ಆಸಕ್ತಿ ಐತಿ ಆಮೇಲೆ ಅದರೊಳಗೆ ಏನೇನು ಬೆಳಿಯಬೇಕಪ್ಪ ಅಂತರಾ ಅಂತ ವಿಚಾರ ಮಾಡಿದ್ವಿ ವಿಚಾರ ಮಾಡೋತ್ನ್ಯಾಗ ಇವರು ಫಸ್ಟ ಪಪ್ಪಾಯ ಹಾಕನಾ ಪಪ್ಪಾಯ ಮಾರ್ಕೆಟಿಂಗ್ ಮಾಡಿ ಆಮೇಲೆ ನೆಕ್ಸ್ಟ ಮತ್ತೇನು ನೋಡಾಕೆ ಬರತ್ತ ಈಗ ಸದ್ಯ ಪಪ್ಪಾಯ ಹಾಕನ ಅಂತಂದು ಹೇಳಿ ಅನ್ನು ಹೇಳ್ಯಾರ ಅವ್ರ್ಗಿನ್ಕು ತುಂಬಾ ಇಂಟ್ರೆಸ್ಟ್ ಐತಿ ಅದರೊಳಗ ಪಪ್ಪಾಯ ಹಣ್ ಬೆಳಿಯಬೇಕು ಅಂತಂದು ಹೇಳಿ ಮತ್ತು ನೋಡ್ಬೇಕು ಅನ್ಯಪ್ಪ ಅಂದರ ಅದಷ್ಟ ಅಲ್ದನ ನಮ್ಮ ಮನ್ಯಾಗ ಅ ಮಕ್ಕಳನು ಕೆಲಸ ಮಾಡ್ತವು ತ್ವಾಟದೊಳಗ ಎಲ್ಲ ರೀತಿ ಇಂತ್ರಾನು ನೀರು ಕಟ್ಟಾದು ಆತು ಕರೆಂಟಿದಾಗ ಹೋಗಿ ಬೆಳಗ್ಗೆನ ನೀರು ಕಟ್ಟದು ಆಮೇಲೆ ಮತ್ತು ಏನಾರ ಕಳೆ ಪಳೆ ತೆಗಿದಿದ್ದರ ಅದನ್ನ ಮಾಡದು ಎಲ್ಲಾ ಥರ ನಮ್ಮ ಕುಟುಂಬದೊಳಗ ಆಲ್ಮೋಸ್ಟ್ ಅಲ್ ಎಲ್ಲರಿಗುನೂ ಇಂಟ್ರೆಸ್ಟ್ ಐತಿ ಅದ್ರೊಳಗೆ ಮಾಡದಕ್ಕ ಈಗ ನೌಕರಿ ಏನಪಾಂದರ ನಾವು ಟೈಮ್ ಟು ಟೈಮ್ ಹೋಗ್ಬೇಕಾಗತ್ತ ಮಾಡ್ಬೇಕಾಗತ್ತ ಅವ್ರು ಕೊಟ್ಟಾಗ ಪಗರ್ ಇಸ್ಕೊಬೇಕಾಗತ್ತಾ ಇದು ಹಂಗಲ್ಲ ನೋಡಿ ನಮ್ಮ ಕೈಯಾಗಿಂದ್ರೆ ನಾವು ನೀರು ಕಟ್ಟದೊಂದು ನಮ್ಮ ಟೈಮ್ ಸರ್ಯಾಗಿ ಆಯ್ತನ್ಯಪಂದ್ರ ಇನ್ನು ಉಳ್ಕಿದು ನಾವು ಆರಾಮಾಯಿ ಮಾಡ್ಕಂಡು ಹೋಗ್ಬೋದು ಮನಿ ಕೆಲಸ ಮಾಡ್ಕ್ಯಂತನ ಅದರ ಜೊತಿಗೆ ಇದನ್ನೆಲ್ಲ ಮಾಡ್ಬೋದು ಆಮೇಲೆ ತೋಟಗಾರಿಕೆ ಮಾಡೋದರನ ಅದರ ಜೊತಿ ಜೊತಿಗೆನ ಮತ್ತೆ ನಾವು ಉಪಕಸುಬುಗಳನ್ನ ಮಾಡ್ಬೋದು ಅ ಇನ್ನ ಒಂದು ನಾಲ್ಕು ಕುರಿ ಸಾಕಿದ್ವೆ ಅದ್ರದ್ದೂ ಚಲೋ ಐತಿ ಕುರಿ ಸಾಕಾಣಿಕೆ ಮಾಡದರ ಅದನೊಂದ್ ಅದನ್ನು ಮಾಡದು ಆಮೇಲೆ ಮತ್ತು ತರ್ಕಾರಿಗಳನ್ನು ಬೆಳ್ಯದು ಈಗ ಅಂತು ತರಕಾರಿ ನೋಡಕತ್ನೆಪ್ಪ ಅಂದರ ರೇಟ ಗಗನಕ್ಕೆ ಏರಿ ಬಿಟ್ಟಾವು ತರಕಾರಿ ಬೆಳಿಯದ ತೋಟಕಂತೂ ತೋಟಗಾರಿಕೆ ಮಾಡದ್ರಿಂತರು ಭಾಳ ಚಲೋ ಐತಿ ಈಗಿನ ಇದಕ್ಕ ಎಷ್ಟು ನೌಕರಿ ಮಾಡಿ ಮಾಡ್ತಿವಂದರನು ನಾವು ಸ್ವಂತ ಅಂತಂದು ಹೇಳಿ ಒಂದು ತ್ವಾಟ ಮಾಡ್ಕ್ಯಂತ ಮಾಡದಾ ಚಲೋ ನಾವು ಎಷ್ಟು ದುಡ್ದ್ರುನು ನಮಗೆ ಸಾಕಾಗಂಗಿಲ್ಲ ಅಂತ ಹೇಳ್ಬೋದು ನಾವು ಒಬ್ರು ಮನ್ಯಾಗ ಒಂದು ಒಂದು ಹತ್ತು ಸಾವ್ರ ರೂಪಾಯ್ ದುಡಿತಾರೆ ಅಂದ್ರ ಅದು ಎದ್ ಎದಕ್ಕೂ ಆಗಂಗಿಲ್ಲ ನಮಗೆ ಒಂದು ಕನಿಷ್ಟ ಪಕ್ಷ ಏನಿಲ್ಲ ಅಂದರೂನು ನಮ್ಮ ಸನಿಯಕ್ಕೆ ಒಂದ ಇಪ್ಪತೈದು ಮೂವತ್ತು ಸಾವ್ರ ರೂಪಾಯ್ ಅನ್ಯಪ್ಪ ಅಂದರ ಒಂದು ಫ್ಯಾಮ್ಲಿ ನಡಿಬೋದು ನಾವೆಲ್ಲ ನಮ್ಮ ಮನೆಯವರು ಕೆಲಸ ಮಾಡ್ತರ ಬೇರೆ ಕಡೆ ಎಲ್ಲ ಹೋಗಿ ಅದ ಅಷ್ಟ ಅಲ್ದನ ನಾವು ತ್ವಾಟ್ದಾಗೆಲ್ಲ ಕೆಲಸ ಮಾಡ್ತೀವಿ ಅವರು ನೀರು ಕಟ್ತಾರಾ ನಾವೆಲ್ಲಾ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತೀವಿ ಕಳೆ ತೆಗೆಯದಂತಾ ಮತ್ತು ಆಮೇಲೆ ಪೀಕ್ ಬಂದಾಗ ಅದ್ರಕಿನ ಕೆಲಸ ಮಾಡದೂ ಮಾಡ್ತಿವಿ ನಾವು ಇವ್ರಿಗೂನು ನಮ್ಮ ಮನೆ ಅವ್ರಿಗೂನು ಇಂಟ್ರೆಸ್ಟ್ ಐತೆ ಅಷ್ಟು ಅಲ್ದೇನ ನಮ್ಮ ಬಂಧು ಬಳಗದವ್ರಿಗೆ ಅವ್ರಿಗೂನು ನಮ್ಮ ತವ್ರು ಮನಿ ಕಡಿ ಎಲ್ಲಾರ ಬಂದರ ಅವರು ಎಲ್ಲ ಕೆಲಸ ಮಾಡಿರ್ತಾರ ಇನ್ನು ನಮ್ಮ ತಮ್ನರು ಆತು ತಮ್ಮನ ಹೆಂಡತೀರಾತು ತಮ್ಮನ ಮಕ್ಕಳಾತು ಅವರು ತೋಟದಾಗ ಏನೆಲ್ಲ ಪೀಕ್ ಬಂತು ಅನ್ಯಪ್ಪ ಅಂದ್ರ ಪಪ್ಪಾಯ ಬಂದಿದ್ವ ಅನ್ಕೊಡ್ರಿ ಈಗ ಅವನ್ನ ಕಟ್ ಮಾಡದು ಮಾರ್ಕೆಟಿಂಗ್ ಮಾಡದು ಆಮೇಲೆ ಮತ್ತೆ ಎಲ್ಲಾ ಥರ ಕೆಲಸನೂ ಮಾಡ್ತಾರ ಅದಾದ್ಮೇಲೆ ಮತ್ತೆ ಏನಾರ ಹಾಕ್ಬೇಕಪ್ಪ ಅನ್ಯಪ್ಪ ಅಂದರ ಅದನ್ನೂ ಎಲ್ಲಾನು ಕೂಡಿ ಚರ್ಚೆ ಮಾಡ್ತಾರ ಇಂಥದ್ ಹಿಂಗೆ ಹಾಕಬೇಕು ಹಿಂಗ್ ಮಾಡಿದರ ಹಿಂಗೆ ಆಗತ್ತಾ ಅಂತಂದು ಹೇಳಿ ಅ ಎಲ್ಲಾರು ಕೂಡಿ ಒಂದು ಸೊಲ್ಪ ಆಲ್ಮೋಸ್ಟ್ ಆಲ್ ನಮ್ಮ ಫ್ಯಾಮ್ಲಿ ಪುರಾನು ಎಲ್ಲ ತೋಟಗಾರಿಕೆ ಒಳಗ ಕೆಲಸ ಮಾಡದುಕ್ಕ ಇಂಟ್ರೆಸ್ಟ್ ತೋರುಸ್ತಾರ ಹಂಗತೆ ನಾವು ಬರೇ ನಾವು ನೌಕರಿನ ಅಂತಂದು ಹೇಳಿ ಏನು ಇಲ್ಲ ನೌಕರಿ ಮಾಡ್ತಾರ ಅಂದರ ಒಬ್ಬರು ಇಬ್ಬರು ಮಾಡ್ತರಷ್ಟ ಉಳ್ದೊರೊಷ್ಟು ನಾವೆಲ್ಲ ನಮ್ಮ ಕುಟುಂಬ್ದೊಳಗೆ ಮಾಡದ ತೋಟಗಾರಿಕೆ ಅಲ್ಲಿ ತ್ವಾಟದಾಗನ ಕೆಲಸ ಮಾಡ್ತಿವಿ ನಾವು ತ್ವಾಟ್ದಾಗ ಕೆಲಸ ಮಾಡ್ತೀವಿ ಬಟ್ ಅದು ಅದಷ್ಟು ಅಲ್ದನ ತು ಬೇರೆ ಕಡೆಯಂತರ ಅವರು ಹೊಸ ಸಂಬಂಧಗಳು ಬೆಳಿತಿರ್ತಾವಲ್ಲ ಮಕ್ಳನ್ನ ಕೊಟ್ವಿ ಮಾ ಅಳಿಯಂದಿರು ಅವರು ಇವರು ಬಂದಿರ್ತಾರ ಅವರು ಕೂಡನೂ ಮಾಡ್ತರ ನಮ್ಮಲ್ಲಿ ಕೆಲಸನ ನಮಗೆ ಎಲ್ಲರಿಗು ಇಂಟ್ರಸ್ಟ್ ಐತಿ ನಮ್ಮಾ ಸಾ ಒಟ್ಟಾವು ಕುಟುಂಬದೊಳಗ ಅನ್ಯಪ್ಪ ಅಂದರ ನಾ ಅಷ್ಟ ಅಲ್ದನ ಬೇರೆ ಕಡೆ ಮಕ್ಳನ್ನ ಕೊಟ್ವೆ ಆ ಅದು ಒಂದು ಆಯಿತು ಅವರು ಬಂದರ ಅವ್ರಿಗೂನು ಇಂಟ್ರಸ್ಟ್ ಐತಿ ಓಲ್ ಟೋಟಲೀ ಎಲ್ಲಾರು ನಮ್ಮ ಕಡಿಗೆ ತ್ವಾಟಗಾರಿಕೆ ಮಾಡಕ್ಕ ಅಂಕೂ ಎಲ್ಲಾರು ಆಸಕ್ತಿ ತೋರುಸ್ತಾರ ಅಂತ ಹೇಳ್ಬೋದು ಇಷ್ಟ ಅಲ್ದನ ತ್ವಾಟ್ದಾಗ ನಾವು ಏನೇನೆಲ್ಲ ಕೆಲಸ ಮಾಡ್ತೀವಿ ಆದ್ರ ಕರೆಂಟ್ ಒಂದು ಸರಿಯಾಗಿ ಇದ್ನೆಪ್ಪ ಅಂದರ ನಮಗ್ ಭಾಳ್ ಚಲೋ ಇರ್ತೆತಿ ಅದು ಕರೆಂಟಿದ್ದಾಗ ನೀರು ಕಟ್ಬೇಕು ಆಗ್ಬಿಡ್ತೈತಿ ನಮಗೆ ಅದು ಒಂದಾತು ನೋಡ್ರಿ ಕಷ್ಟ ಅನ್ಯಪ್ಪ ಅಂದರ ಬೇರೆ ಎಲ್ಲ ಇನ್ನು ಉಳ್ದಿದ್ದ ನಾವು ಅರಾಮಾಯಿ ಮಾಡ್ಕಂಡು ಹೊಕ್ಕೇವಿ ನಮ್ಗೆ ಏನದು ಕಷ್ಟ ಅನ್ಸಂಗಿಲ್ಲ ನಮ್ಮ ಪಾಡಿಗೆ ನಾವು ಮಾಡ್ಕಂಡು ಹೋಗದ ಇನ್ನೊಬ್ರ ಹೊಲ್ದಾಗ ನಿಂದ್ರಾಗ್ಕಿಂತನು ಹೋಗಿ ಇನ್ನೊಬ್ರ ಮನಿ ಕೆಲಸ ಮಾಡದ್ಕಿಂತನ ಆ ತ್ವಾಟ್ದಾಗ ಮಾಡದಾ ಚಲೋ ಅಂತದು ಹೇಳ್ ಅನ್ಸತ್ತ ಆಮ್ ಇನ್ನ ಎಲ್ಯಾರ ನಾವು ನೌಕರಿ ಮಾಡಿದ್ವಿ ಅನ್ಕರಿ ನಾ ನೌಕರಿ ಮಾಡಿದ್ನೆಪ್ಪ ಅಂದರಾ ಅವ್ರು ಹೇಳಿದ ಟೈಮ್ಗೆ ಹೋಗ್ಬಕು ಅವ್ರು ಹೇಳಿದ ಕೆಲಸ ಮಾಡಬೇಕು ಮತ್ತು ಅವರಿಗೆಲ್ಲ ಪಗಾರ್ ಕೊಡಕ್ಕೆ ಜಿ ಅಂತತ ಹೇಳ್ ನಿಂತ್ಕಬೇಕು ಅವರು ಅಂದಗೆ ಅನಸ್ಕ್ಯಬೇಕು ಇದೆಲ್ಲ ಒಂದು ಸೊಲ್ಪ ಕಷ್ಟದ ಕೆಲಸನ ನಾವು ಈಗ ಸಪ್ರೇಟಾಗಿ ಓನಾಗಿ ಇದ್ನ ಮಾಡಿರ್ತಿವ್ಯ ಅಲ್ಲೋಗಿ ನಾವು ಇನ್ನೊಬ್ರ ಕಡಿಯಿಂತ್ರ ಅನಸ್ಕ್ಯಬಕು ಅನ್ಯಪ್ಪ ಅಂದ್ರ ನಮಗೆ ಕಷ್ಟ ಆಗತ್ತಾ ಹಂಗಾಯ್ ನಾವು ಎಲ್ಲಿ ಹೋಗ್ಬಕು ಅಂತಂದು ಹೇಳಿ ಅನ್ಕಂಡೆ ಇಲ್ಲ ಆ ವಾ ನಮ್ಮ ಕಡೆ ಎಲ್ಲರು ಸ್ವಂತವಾಗಿ ಮಾಡಕ್ಕ ಹತ್ಬುಟಾರ ನಮ್ಮೊರು ಅಷ್ಟ ಅಲ್ದನಾ ಬೇರೆ ಬೇರೆ ಕಡೆನೊರು ಬಂದಿರ್ತರಲ್ಲ ನಮ್ಮ ಸಂಬಂಧಿಕ್ರುಗಳು ಅವರೂನು ಬಂದು ಮಾಡ್ತಾರ್ರೀ ಕೆಲಸನ ಈಗ ನಮ್ಮ ಕುಟುಂಬ್ದೊಳಗ ಎಲ್ಲಾರಿಗು ಇಂಟ್ರಸ್ಟ್ ಐತಿ ತ್ವಾಟ ಮಾಡದಾತು ಹೊಲ ಗದ್ದೆಗಳಲ್ಲಿ ಮು ಒಟ್ಟು ಒಕ್ಕಲ್ತನಕ್ಕ ಮು ಭಾಳ ಪ್ರಾಮುಖ್ಯತೆ ಕೊಡ್ತಾರ ಹೆಸ್ರು ಬೆಳಿತಿವಿ ನಾವುನು ಆಮೇಗೆ ಹೊಲ ಇದರೊಳಗ ಈಗ ನಮ್ಮ ತ್ವಾಟಕ್ಕ ಅಂಕರ ಈಗ ಸದ್ಯಕ್ಕಾ ನಾವು ಈ ಪಪ್ಪಾಯ ಹಾಕ್ವಿ ನೆಕ್ಸ್ಟ ಅದು ಇದಾತು ಆಮೇಲೆ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಬೆಳ್ಯಣ ಅನ್ಕಂಡಿವಿ ನಾವು ಡ್ರ್ಯಾಗನ್ ಫ್ರೂಟು ಈಗ ಬಾಳ್ ಚಲೋ ನಡ್ಯಾಕತೈತಿ ಸಸಿ ತರ್ಬಕು ಸಸಿ ಎಲ್ಲಿ ಸಿಗ್ತಾವೂ ಅವು ಇವು ಎಲ್ಲಾ ಮನ್ಯಾಗ ಡಿಸ್ಕಷನ್ ನಡ್ಯಾಕತ್ತಾವು ಇಂತಲ್ಲಿ ತರಬೇಕು ಇಂತಲ್ಲಿ ಚಲೋ ಇರ್ತೈತಿ ಇಂಥದ್ ತಳಿ ತೊಗಂಬಂದ್ರ ಚಲೋ ಆಕವು ಅಂತಂದು ಹೇಳಿ ಮಾತಾಡ್ತಿರ್ತಾರ ಮನ್ಯಾಗ ಅವರು ನಮ್ಮ ಕಡೆ ಕುಂತ್ಕಂಡು ಅಷ್ಟು ನಮ್ಮ ಅಣ್ಣ್ ತಮ್ಬ್ರಗಳು ಅವ್ರ ಅಣ್ಣ್ ತಮ್ಬ್ರಗಳು ಸೇರಿ ಅವರು ಹಿಂಗ ಮಾಡಿದ್ರ ಚೆನಾಗಿರತ್ತ ಅಂತಂದು ಹೇಳಿ ಹೇಳ್ತಿರ್ತಾರ ಈ ಸಲ್ಯಮ್ ಹಾಕ್ಬೇಕು ಅನ್ಯಪ್ಪ ಅಂದ್ರ ಆ ಡ್ರ್ಯಾಗನ್ ಫ್ರೂಟ ಹಾಕ್ಬೇಕು ಫಸ್ಟ್ ಅದಕ ಕ ಕಂಬ ಹಾಕ್ಬೇಕು ಆಗೈತಿ ಕಲ್ಲ ತಗೊಂಬಂದು ಕಲ್ಲು ಹಾಕಿ ಆಮೇಲೆ ಒಂದಿಷ್ಟು ಟಯರ್ ತಗೊಂಬಂದು ಗಿಡ ನೆಟ್ಟ ಮಾಡ್ಬೇಕಾಯಿತು ಹೊಲ ಎಲ್ಲ ಅದನ್ನ ತ್ವಾಟ ಎಲ್ಲ ಹದ ಮಾಡ್ಕೊಂಡು ಮಾಡ್ಬೇಕು ರೀ ತೋಟಗಾರಿಕೆ ಮಾಡಿದರ ನಮಗ್ ಭಾಳ್ ಚಲೋ ಅಂತಂದೇ ನಾವು ಭಾಳ್ ಚಲೋ ಅಂತಂದೆ ಹೇಳ್ಬೋದು ಸ್ವ ಸ್ವಂತ ಉದ್ಯೋಗ ಮಾಡದ್ರನ ಚಲೋ ಆದಿತ ನೌಕರಿ ಮಾಡದಾತು ಬೇರೆ ಕಡೆ ಇನ್ನೊಬ್ರ ಕಡೆ ನಾವು ದುಡ್ಯಾಕ ಹೋಗದಾತು ಅ ಅಷ್ಟೇನು ಸರಿ ಕಾಣಂಗಿಲ್ರಿ ಅದು ನಾವು ಸ್ವಂತ್ವಾಗಿ ಮಾಡಿರ್ತಿವಲ್ಲ ಅಲ್ಲಿ ಇನ್ನೊಬ್ರ ಕಡೆ ಹೋಗಿ ನಿಂತ ಮಾಡ್ಬೇಕಂದ್ರ ಕಷ್ಟ ಆಮೇಲೆ ತೋಟಗಾರಿಕೆ ಇರಲಿ ಕೆಲಸ ಮಾಡಾದರಿಂತ್ರ ನಮಗೆ ಹೆಲ್ದೀನೂ ಇರ್ತಿವ್ರಿ ನಾವು ಮುಂಜಾನೆ ಎದ್ದೇಳದು ಅಲ್ಲಿ ಎಲ್ಲ ಬಗ್ಗಿ ಕೆಲಸ ಮಾಡದು ಅ ಮಾಡ್ತಿವಲ್ಲ ಆರೋಗ್ಯಕನು ಒಳ್ಳೆಯದು ಸೂರ್ಯನ ಸೂರ್ಯ ಮುಂಜಾನಿ ಬಿಸಿಲ್ ಬಡ್ಸ್ಕಳದರಿಂತ್ರ ನಮ್ಮ ದೇಹಕ್ಕ ಒಳ್ಳೆಯಾ ಇದು ಸಿಗತ್ತ್ ಅಂತಂದು ಹೇಳ್ಬೋದು ನಾವು ಈಗ ಹತ್ತು ಗಂಟೆ ತನ ಮಕ್ಕಂಡು ಅಲ್ಲೋಗಿ ನೌಕರಿ ಮಾಡರನ ನೋಡ್ಕೊ ಊದ್ಕ್ಯಂಬಿಟ್ಟಿರ್ತಾರ ಊದ್ಕ್ಯಳದು ಅನ್ನಕೇನು ದಪ್ಪ್ ಆಗಿ ಏನು ಮಾಡಕ ಆಗಂಗಿಲ್ಲ ಹಂಗಾತ ಆಗ್ಬಿಟ್ಟಿರ್ತರ ಆದರ ಇದ ನಾವು ಮುಂಜಾನೆ ಎದ್ದು ಕೆಲಸ ಮಾಡ್ತೀವಲ್ಲ ಅದು ನಮ್ಮ ಸ್ ನಮ್ಮಂಗಾ ಅವರಿಗೆ ಚಟಪಟ ಎದ್ದ್ ಕೆಲಸ ಮಾಡಕ್ಕ ಆಗಂಗಿಲ್ಲ ನಮ್ಮ ಇಂತ್ನೆ ನಾವು ಇಂತಲ್ಲಿ ಎಲ್ಲ ಕೆಲಸ ಮಾಡಿದ್ರ ನಮಗೆಲ್ಲಾ ಆರೋಗ್ಯನೂ ಚಲೋ ಇರತ್ತ ಆಮೇಲೆ ಮತ್ತೆ ಹೇಳ್ಬೇಕು ಅನ್ಯಪ್ಪ ಅಂದರಾ ಫಸ್ಟು ಸೂರ್ಯೋದಯಕ್ಕಿನ ಮುಂಚನೆ ಎದ್ದೇಳದ ಇದು ಒಂದು ಇದು ಆಗ್ಬುಡತೈತಿ ನಾವು ಇಂತವೆಲ್ಲ ಕೆಲಸ ಮಾಡ್ತೇವ್ನೆಪ್ಪ ಅಂದರ ಫಸ್ಟಿಗೆ ಮುಂಜಾನೆ ಎದ್ದ ತಕ್ಷಣ ನೀರು ಕಟ್ಟಾಕ್ ಹೋಗ್ಬುಡ್ತಾರಲ್ಲ ಅವಾಗ ಅವರಿಗೆಲ್ಲ ಬುತ್ತಿ ಮಾಡ್ಕೊಡದು ಅದು ಇದು ಮತ್ತು ಎಲ್ಲಾನು ಇರ್ತೈತ್ರಿ ಮುಂಜಾನೆ ಎದ್ದ್ ಬಿಡ್ತಿವಿ ನಾವು ಎಲ್ಲಾನು ತ್ವಾಟದ ಕೆಲಸ ಅನ್ಯಪ್ಪ ಅಂದ್ರ ಹಾಗ ಸುಮ್ಮನೆ ಅಲ್ಲ ಮಾಡ್ಕಂಡು ಹೋದೋರಿಗೆ ಗೊತ್ತ್ ಇರ್ತವು ಅವು ಎಲ್ಲಾನ